ಹೊಲವನ್ನ ಹರ್ಗಿಸುತ್ತೇವೆ ಹೊಲವನ್ನು ಬಿತ್ತುತ್ತೇವೆ ಬಿತ್ತ ಮೇಲೆ ಮಳೆಯಾಗಬೇಕು ಮಳೆ ಆದ ಮೇಲೆ ಯನ್ ಗೊಬ್ಬರವನ್ನು ಹಾಕುತ್ತೇವೆ ಗೊಬ್ಬರ ಹಾಕಿದ ಮೇಲೆ ಎಣ್ಣೆಯನ್ನು ಹಾಕುತ್ತೇವೆ ಆಮೇಲೆ ರೈತರನ್ನು ಕರೆಸಿ ಉಳುಮೆ ಮಾಡಿಸುತ್ತೇವೆ ಅದರಲ್ಲಿ ಒಂದು ಪೀಕು ಜೋಳ ಬೀಜವನ್ನು ಬಿತ್ತುತ್ತೇವೆ ಬೀಜವನ್ನು ಬಿತ್ತಿದ ಮೇಲೆ ಗೊಬ್ಬರವನ್ನು ಹಾಕುತ್ತೇವೆ ಗೊಬ್ಬರ ಹಾಕಿದ ಮೇಲೆ ಎಣ್ಣೆ ಹೊಡೆಯುತ್ತೇವೆ ಒಂದು ಸುತ ಇಲ್ಲ ಅಥವಾ ಎರಡು ಮೂರು ಸುತ ಎಣ್ಣೆ ಹೊಡೆಯುತ್ತೇವೆ ಗೊಬ್ಬರ ಎರಡು ಸುತ ಇಲ್ಲ ಅಥವಾ ಮೂರು ಸುತ ಗೊಬ್ಬರ ಹಾಕುತ್ತೇವೆ ಬೀಜಗಳನ್ನು ತಗೊತಿವಿ ತಗೊಂಡು ಮಾರ್ಕೆಟಿಗೆ ಹಾಕ್ತಿವಿ ಹೂವನ್ನು ಬೆಳೆಯುತ್ತೇವೆ ಹೂವಿಗೆ ಅಗಿಯನ್ನು ಹಚ್ಚುತ್ತೇವೆ ಅಗಿ ಹಚ್ಚಿದ ನಂತರ ನೀರನ್ನು ಹಾಸುತ್ತೇವೆ ನೀರು ಹಾಯ್ಸಿದ ಮೇಲೆ ಗಿಡಕ್ಕೆ ಗೊಬ್ರವನ್ನು ಹಾಕುತ್ತೇವೆ ಗೊಬ್ಬರ ಹಾಕಿದ ಮೇಲೆ ಎಣ್ಣೆ ಹೊಡೆಯುತ್ತೇವೆ ಎಣ್ಣೆ ಹೊಡೆದ ಮೇಲೆ ಅದನ್ನು ಚೆನ್ನಾಗಿ ಕಳೆಯನ್ನು ತೆಗೆಸುತ್ತೇವೆ ಕಳೆ ತೆಗೆಸಿದ ಮೇಲೆ ಒಂದಷ್ಟು ದಿನ ಕ್ಲೀನಾಗಿ ಇಡೋಕ್ಕೆ ಆಳನ್ನು ಹಚ್ಚಿಸುತ್ತೇವೆ ಆಳು ಹಚ್ಚಿಸಿದ ಮೇಲೆ ಅವರು ಕ್ಲೀನ್ ಇಟ್ಟಿದ್ದಾರೆ ಇಲ್ಲ ಅಥವಾ ನೋಡೋಕ್ಕೆ ಹೋಗ್ತೇವಿ ನೋಡಿದ ಮೇಲೆ ಅವರಿಗೆ ಕೂಲಿಯನ್ನು ಪಗಾರವನ್ನು ಕೊಡುತ್ತೇವೆ ಮತ್ತು ಹೊಳಿ ಹೂವನ್ನು ಹರ್ಸುತ್ತವೆ ಹರಿಸಿದ ನಂತರ ಕ್ಲೀನ್ ಇದ್ದಿದ್ದು ಅದು ತಗೊತಿವಿ ಕೆಟ್ಟಿದ್ದು ಒಗಿತೀವಿ ಒಗೆದು ಆದಮೇಲೆ ಚಲೋದು ಹೋಗಿ ಮಾರ್ಕೆಟಿಗೆ ಹಾಕ್ತೀವಿ ತೂಕವನ್ನು ಮಾಡಿ ಮಾರ್ಕೆಟಿಗೆ ಹಾಕುತ್ತೀವಿ ಈಗ ಒಂದನೂ ಒಂದು ಕಿಂಟಲ್ ಅಂದರೆ ಒಂದು ನೂರು ಕೆಜಿ ಅಳತೆ ಮಾಡಿ ಹಾಕುತ್ತೇವೆ ಅದರ ಮೇಲೆ ಅದರ ತಕ್ಕಂಗೆ ನಮಗೆ ರೊಕ್ಕವನ್ನು ಕೊಡುತ್ತಾರೆ ಮತ್ತು ಹಣ್ಣನ್ನು ಬೆಳೆಯುತ್ತೇವೆ ಹಣ್ಣು ಬೀಜ ಹಾಕಿ ಎಣ್ಣೆ ಹೊಡೆದು ಗೊಬ್ಬರ ಹಾಕಿ ಅದರಷ್ಟು ಎತ್ತರ ಆದ ಮೇಲೆ ಅದು ಕಸ ಗಿಸವನ್ನು ತೆಗೆಯುತ್ತೇನೆ ಗಿಡದ ಬುಡಕ್ಕೆ ಹೂವು ಮತ್ತು ಹಣ್ಣು ಒಂದು ಸತಿ ಇಲ್ಲ ಅಥವಾ ಎರಡು ಮೂರು ಸತಿ ಹಣ್ಣನ್ನು ಬಿಡುತ್ತದೆ ಆಮೇಲೆ ಗಿಡವನ್ನು ಬಾಡಿದ ನಂತರ ಕಡಿದು ಮತ್ತೆ ಬೇರೆ ಬೀ ಕಟಿಗೆಯನ್ನು ತಗೊಂಡು ಒಲೆಯಲ್ಲಿ ಹಚ್ಚುತ್ತೇವೆ ನೆಕ್ಸ್ಟ್ ಅದರ ನೆಕ್ಷ್ಟು ಮತ್ತು ಬೇರೆ ಬೀಜವನ್ನು ಹಾಕುತ್ತೇವೆ ಬೀಜವನ್ನು ಹಾಕಿದ ನಂತರ ಮತ್ತೆ ಅದೇ ಥರ ಎಣ್ಣೆ ಹೊಡೆದು ಗೊಬ್ಬರ ಹಾಕುವುದು ಮಾಡುತ್ತೇವೆ ಆದ ಮೇಲೆ ಹಣ್ಣನ್ನು ಕೊಡುತ್ತದೆ ಮತ್ತು ಜೋಳ ಅಥವಾ ಕಡ್ಲೆಯನ್ನು ಬಿತ್ತುತ್ತೇವೆ ಬಿತ್ತಿದ ನಂತರ ಬೆಳೆವನ್ನು ಬರುತ್ತೆ ಬೆಳೆ ಬಂದ ತಕ್ಷಣ ಆಳನ್ನು ಹಚ್ಚಿ ಕಳೆಯನ್ನು ತೆಗೆಸುತ್ತೇವೆ ಆದರೆ ಬೀಜವನ್ನು ಬಿತ್ತಿಸಲಿಕ್ಕೆ ಹೋಗುತ್ತಾರೆ ಹೋದ ನಂತರ ಹೊಲವನ್ನು ಎರಡು ಮೂರು ಸತಿ ಎಣ್ಣಿ ಬೀಜವನ್ನು ಹಾಕುತ್ತೇವೆ ಗೊಬ್ಬರವನ್ನು ಹಾಕುತ್ತೇವೆ ಹಾಕಿದ ನಂತರ ಪೀಕನ್ನು ತಗೊಂಡ್ಬಂದು ತೆನೆ ಕೊಯ್ದು ಅದನ್ನು ರಾಶಿ ಮಾಡ್ತೀವಿ ರಾಶಿ ಮಾಡಿದ ನಂತರ ಮನೆಗೆ ಬೇಕಾದಷ್ಟು ಮನೆಗೆ ತಗೊತಿವಿ ಹೊಲಕ್ಕೆ ಬೇಕಾದಷ್ಟು ಹೊಲಕ್ಕೆ ಬಿಡುತ್ತೀವಿ ಮತ್ತು ಸ್ವಚ್ಛ ಮಾಡಿಸಿ ಮತ್ತೆ ಬೇರೆ ಪೀಕನ್ನು ಬೆಳೆಯುತ್ತೇವೆ ಬೆಳೆದ ನಂತರ ಕಡ್ಲೆಯನ್ನು ಕಡ್ಲೆ ಬೀಜವನ್ನು ಹಾಕಿ ಎಡೆ ಹೊಡೆದು ಎಣ್ಣೆ ಹೊಡಿತೀವಿ ಎಣ್ಣೆ ಹೊಡೆದ ನಂತರ ಎಡೆ ಹೊಡಿತೀವಿ ಎಡೆ ಹೊಡೆದ ನಂತರ ಮತ್ತು ತರಕಾರಿಯನ್ನು ಬೆಳೆಯುತ್ತೇವೆ ಬೀಜವನ್ನು ಹಾಕಿ ಅದಕ್ಕೆ ನೀರು ಹಾಯ್ಸಿ ಅದು ಒಳ್ಳೆಯ ತರಕಾರಿ ಕೊಡುತ್ತೆ ಅದು ತರ್ಕಾರಿನ ತೊಗೊಂಡು ನಂತರ ನಾವು ಅಂಗಡಿಯಗೆಂದು ಮಾರ್ಕೆಟಿಗೆ ಹೋಗಿ ಮಾರುತ್ತೇವೆ ಮಾರಿದ ನಂತರ ರೊಕ್ಕವನ್ನು ತೊಗೊಂಡು ಅದಕ್ಕೆ ಎಷ್ಟು ಖರ್ಚಾಗಿದೆ ಅಷ್ಟು ತೊಗೊಂಡು ನಮಗೆ ಲಾಭವನ್ನು ಉಳಿದರೆ ತೊಗೊತ್ತೇವಿ ಇಲ್ಲಾಂದರೆ ಮಾಡುತ್ತೇವೆ ಹೊಲದ ನಂತರ ಗಿಡಗಳ ಗಿಡಗಂಟಿಗಳನ್ನು ಕಡಿಸುತ್ತೇವೆ ಕಡಸಿ ಅದರ ನಂತರ ಸ್ವಚ್ಛ ಮಾಡಿಸಿ ಅವ್ರಿಗೆ ಬೇರೆದೋರಿಗೆ ಕೂಲಿಯೊಂದಿಗೆ ಕೊಡುತ್ತೇವೆ ಅಥವಾ ಇಲ್ಲ ಬಡ್ಡಿಯೊಳಗೆ ಕೊಡುತ್ತೇವೆ ಹೊಲವನ್ನು ಕ್ಲೀನಾಗಿ ಇಟ್ಟುಕೊಳ್ಳುತ್ತೇವೆ ಹೂವನ್ನು ಸರಿಯಾಗಿ ಬೆಳೆಸಿದ ನಂತರ ರೈತರಿಗೆ ಪಗಾರ ಜಾಸ್ತಿಯನ್ನು ಮಾಡುತ್ತಾರೆ ಹೊಲದಳ್ಳಿ ದುಡಿಯಲಿಕ್ಕೆ ಹೋಗುತ್ತೇವೆ ಹೋದ ನಂತರ ನಮಗೆ ಬೇರೆ ಹೊಲದಲ್ಲಿ ಹೋದರೆ ಪಗಾರವನ್ನು ಕೊಡುತ್ತಾರೆ ಕಸವನ್ನು ತೆಗೆಸುತ್ತೇವೆ ಅದರ ನಂತರ ಜನನ ಹಚ್ಚಿ ಆಳನ್ನೂ ಆಳು ಥರ ಕೂಲಿಯನ್ನು ಮಾಡೋಕ್ಕೆ ಹಚ್ಚುತ್ತೇವೆ ಅದರಲ್ಲಿ ನಂತರ ನಾವು ಹುಣ್ಚಿಕಾಯಿ ಗಿಡವನ್ನು ಹುಣ್ಚಿ ಗಿಡ ತಂದು ಹಚ್ಚಿ ಹುಣ್ಚಿಕಾಯಿಯನ್ನು ತಗೊಂಡು ಗಿಡ ಹಚ್ಚಿದ ನಂತರ ನೀರು